ಮೇಡಮ್ ನಮ್ಮ ಹೆಸ್ರ್ ರಾಜ್ಕುಮಾರ್ ಅಂತ ಮೇಡಮ್ ಕೆಮ್ಮು ಒಂದೇ ಸಮ ಬರ್ತಾ ಇದೆ ನಿಲ್ತಲೇ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮೇಡಮ್ ಅಲ್ಲ ಒಂದು ಸಲ ತಗೊಂಡಿದೀವಿ ಮೇಡಮ್ ವಾಸಿಯೇ ಆಗ್ತಾ ಇಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀರ ಮೇಡಮ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದು ಕುಡಿದ್ರೆ ಅದು ಕುಡಿದ್ರೆ ಒಂದು ಅರ್ಧ ಗಂಟೆ ಅಷ್ಟೇ ಮೇಡಮ್ ಮತ್ತೆ ಮತ್ತೆ ರಿಪೀಟ್ ಹಂಗೆ ಆಗ್ತಲೇ ಇದೆ ಹಾಂ ಹಾಂ ಕಂಟಿನ್ಯೂಸ್ ಆಗಿ ಕೆಮ್ಮು ಇದೆ ಇಲ್ಲ ಇಲ್ಲ ಮೇಡಮ್ ಕೊಟ್ಟಿಲ್ಲ ಎದೆ ಎಲ್ಲ ಉರೀತದೆ

ಎಷ್ಟೊತ್ಗೆ ಸಿಗ್ತಿರ ಮ್ಯಾಮ್ ಹತ್ತು ಗಂಟೆ ಮೇಲೆನಾ ಮೇಡಮ್ ಓಕೆ ಮೇಡಮ್ ಹಾಂ ಓಕೆ ಹಾಂ ಮಾಡ್ತಾ ಇದ್ದೀವಿ ಮೇಡಮ್ ಅದು ಕಡಿಮೆ ಆಗ್ತಿಲ್ಲ ಹಾಂ ಕಡಿಮೆ ಆಗ್ತಿಲ್ಲ ಈಗ ಯಾವುದಾದ್ರೂ ಒಂದು ಹಂಗೆ ಸಜೆಸ್ಟ್ ಮಾಡಿ ಮೇಡಮ್ ಬರ್ಕೊಡನ್

ಇಲ್ಲ ಮೇಡಮ್ ಬ್ಲಡ್ ಚೆಕಪ್ ಏನೂ ಮಾಡಿಸಿಲ್ಲ ಮನೆಯಲ್ಲಿ ಹಾಂ ಅಷ್ಟೇ ಅಷ್ಟೇ ಮನೆಯಲ್ಲಿ ಒಬ್ಬರು ಇದು ಮಾಡಿದ್ದಾರೆ ಜಿ ಎನ್ ಎಮ್ಮು ಅವ್ರ್ನ ಕೇಳಿದ್ರೆ ಒಂದು ಸಲ ಸ್ಕ್ಯಾನ್ ಮಾಡ್ಸಿ ಬಿಡಿ ಅಂತ ಹೇಳದ್ರು ಹ್ಞೂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಕೆಮ್ಮು ಹಾಂ ಡೇ ಟೈಮು ಸ್ವಲ್ಪ ಕಡ್ಮೆಯೇ ಮೇಡಮ್ ನೈಟ್ ಟೈಮು ನಿದ್ದೆ ಮಾಡ್ಸಕ್ಕೆ ಬಿಡೋಲ್ಲ

ನೈಟ್ ಜಾಸ್ತಿ ಇರುತ್ತೆ ಮ್ಯಾಮ್ ಕಫ ಏನೂ ಅಂಥದ್ದು ಗೊತ್ತಾಗೋಲ್ಲ ಬಂದಂಗೆ ಇರ್ತದೆ ಬರೋಲ್ಲ ಮೇಡಮ್ ಅದು

ಹಾಂ ನೋವು ಬರ್ತದೆ ಮೇಡಮ್ ಇಲ್ಲ ಇಲ್ಲ ಮೇಡಮ್ ಕೆಮ್ಮು ಮಾತ್ರ ಅಷ್ಟೇ ಇದೆ ಎದೆ ಉರೀತದೆ ಒಂದು ಸಲ ಬಂದೈತಂದರೆ ಒಂದು ಎರಡು ಮೂರು ನಿಮಿಷ ಕೆಮ್ತಲೇ ಇರಬೇಕಾಗ್ತದೆ ಮೇಡಮ್

ಹ್ಞೂ ಸರಿ ಮೇಡಮ್ ಓಕೆ ಮೇಡಮ್ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್